ಸ್ಮಾರ್ಟ್ಫೋನ್ಗಳು ಜೀವನವನ್ನು ಉತ್ತಮವಾಗಿಗೊಳಿಸುತ್ತದೆ ಹೇಗೆಂದರೆ ಅವುಗಳು ನಮ್ಮ ಗ ನಮ್ಮನ್ನು ವೀಡಿಯೋ ಕಾಲ್ ಇನ್ಫಾರ್ಮೇಶನ್ಗಳನ್ನು ನೀಡುತ್ತವೆ ಹಾಗೂ ಯಾ ದೇಶದಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳನ್ನು ನಾವು ಸ್ಮಾರ್ಟ್ಫೋನ್ಗಳಿಂದ ನೋಡಬಹುದು ಅದನ್ನು ನಾವು ಆರಾಮಾಗಿ ಎಲ್ಲ ಕಡೆಯೂ ತೆಗೆದುಕೊಂಡು ಓಡಾಡಬಹುದು ಹಾಗೂ ಸ್ಮಾರ್ಟ್ಫೋನ್ಗಳಿಂದ ಎಷ್ಟು ದೂರವಿದ್ದರೂ ನಾವು ಇಲ್ಲಿಂದಲೇ ವೀಡ್ಯೋ ಕಾಲ್ ಮಾಡಿ ಅವರ ಜೊತೆ ಮಾತನಾಡಬಹುದು ಹಾಗೂ ಅವರನ್ನು ನೋಡಬಹುದು ಮತ್ತು ಬೇರೆ ಬೇರೆ ದೇಶಗಳೊಂದಿಗೆ ನಾವು ಇಲ್ಲಿಂದಲೇ ಅವರೊಂದಿಗೆ ಮಾತನಾಡಿ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಇಲ್ಲಿಂದಲೇ ಹಾಜರಾಗಬಹುದು ಹಾಗೂ ಸ್ಮಾರ್ಟ್ಫೋನ್ಗಳನ್ನು ಬಳಕೆ ಮಾಡುವುದರಿಂದ ನಮಗೆ ಎಲ್ಲಹ ಎಲ್ಲಹ ಇನ್ಫಾರ್ಮೇಶನ್ಗಳು ಸಿಗುತ್ತವೆ ದೇಶದಲ್ಲಿ ನಡೆಯುವಂತಹ ಘಟನೆಗಳನ್ನು ನಾವು ಕುಳ್ತಲ್ಲಿಯೇ ನೋಡಬಹುದು